ಹಲೋ ಸರ್ ಕ್ಯಾಬ್ ಬುಕ್ ಮಾಡಿ ಎಷ್ಟೊತ್ತಾಯಿತು ಹೇಳಿ ನಾವು ನಿಮ್ಮ ಕ್ಯಾಬನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ನೀವು ತುಂಬ ತಡವಾಗಿ ಬಂದರೆ ನಾವು ಹೋಗ್ಬೇಕಾಗಿರೊ ನಮ್ಮ ಪ್ಲೇಸನ್ನ ಹೇಗೆ ಕರೆಕ್ಟ್ ಟೈಮಿಗೆ ಹೇಗೆ ರಿ ರೀಚ್ ಮಾಡೊಕ್ಕಾಗುತ್ತೆ ನೀವು ತುಂಬಾ ಲೇಟ್ ಮಾಡಿದಿರಿ ಸೊ ನಿಮ್ಮ ಕ್ಯಾಬ್ ನಂಗೆ ಬೇಡ ನಾವು ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿವಿ ನೀವು ಇಷ್ಟು ಲೇಟಾಗಿ ಬಂದರೆ ನಾವು ಹೇಳಿದ್ ಟೈಮಿಗೆ ಕರೆಕ್ಟ್ ಟೈಮಿಗೆ ನಮಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಕರೆಕ್ಟ್ ಟೈಮಿಗೆ ರೀಚ್ ಮಾಡೊಕ್ಕಾಗೋದಿಲ್ಲ ಮುಂದೆ ಏನೇನೋ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗುತ್ತೆ ಸೊ ನಾವು ನಿಮ್ಮ ಕ್ಯಾಬನ್ನ ಕ್ಯಾನ್ಸಲ್ ಮಾಡ್ತಿದ್ದೀವಿ ಹೋಕೆ ತ್ಯಾಂಕ್ ಯು